ನಾನು ಆನ್ಲೈನಲ್ಲಿ ಪ್ರಮುಖವಾಗಿ ಎಲ್ಲ ಬಗೆಯ ವಸ್ತುಗಳನ್ನು ಖರೀದಿ ಮಾಡ್ತಾ ಇರ್ತೀನಿ ಅವಾಗವಾಗ ನಾನು ಖರೀದಿ ಮಾಡಿರೋಂತಹ ಒಂದು ಎಲ್ಲ ತರಹದ ವಸ್ತುಗಳು ನಾನು ಇಲ್ಲಿಯವರೆಗೂ ಖರೀದಿ ಮಾಡಿರೋಂತಹದ್ದು ಕುರ್ತೀಸ್ ಆಗಿರಬಹುದು ಗಡಿಯಾರ ಆಗಿರಬಹುದು ಒಂದು ಫೋಟೋ ಇಮೇಜಸ್ ಆಗಿರಬಹುದು ಒಂದು ಮನೆಗೆ ಸುಂದರವಾಗಿ ಅಲಂಕರಿಸುವ ಕರ್ಟನ್ಸ್ ಆಗಿರಬಹುದು ಇದೆಲ್ಲ ಥರ ಬಗೆ ಬಗೆಯ ವಸ್ತುಗಳನ್ನು ನಾನು ಬುಕ್ ಮಾಡ್ತಾ ಇದ್ದೆ ಆದರೆ ಈಗ ಎಲ್ಲ ಅತ್ಯುತ್ತಮ ಗುಣಮಟ್ಟದಲ್ಲಿ ನನಗೆ ದೊರಕಿದೆ ಆದರೆ ನಾನು ಹಿಂದಿನ ವಾರದಲ್ಲಿ ಒಂದು ದೈನಂದಿನ ಮೇಕಪ್ ಉತ್ಪನ್ನಗಳನ್ನು ಖರೀದಿ ಮಾಡಿದ್ದೆ ಆ ಮೇಕಪ್ ಉತ್ಪನ್ನಗಳು ನನಗೆ ದೊರಕಿ ನಾನು ಅದನ್ನು ತೆಗೆದು ನೋಡಿದಾಗ ಪ್ಯಾಕಿಂಗೂ ಸರಿ ಇರಲಿಲ್ಲ ಹಾಗೇನೆ ಒಂದೊಂದು ವಸ್ತುವಿನ ಎಮ್ ಆರ್ ಪಿ ನಾನು ಅವರು ನಮಗೆ ತೋರಿಸಿದ ಎಮ್ ಆರ್ ಪಿಗಿಂತ ತುಂಬ ಹೆಚ್ಚಿದೆ ಹಾಗೆಯೇ ನಾನು ಅಂತಹ ಒಂದು ವಸ್ತುವನ್ನು ಒಂದೊಂದಾಗೆ ಬಳಸಲು ಆರಂಭಿಸಿದಾಗ ನನಗೆ ಒಂದೇ ಒಂದು ವಸ್ತುವಿನ ಮೇಲೂ ಅಸ ಅಸಮಾಧಾನವಿಲ್ಲ ನಾನು ಕೆಲ ಕೆಲವು ತ್ವಚೆಯ ಸ್ನೇಹಿ ಉತ್ಪನ್ನಗಳನ್ನು ಆರಿಸಿ ಅದನ್ನು ಬಳಸಿದೆ ಇದೀಗ ಬಳಸಲು ಮೇಕಪ್ ನನಗೆ ಸಮಾಧಾನವಾಗುತ್ತಿಲ್ಲ ಅವರು ನೀಡಿದ ವಸ್ತುಗಳ ದಿನಾಂಕವು ಮುಗಿದು ಹೋಗಿದೆ ಆದ್ದರಿಂದ ಈ ಮೇಕಪ್ ವಸ್ತುಗಳು ಬಳಸಲು ನಾನು ಇಚ್ಛಿಸುವುದಿಲ್ಲ ಅದನ್ನು ಬಳಸಿದರೆ ಮುಖದ ಮೇಲೆ ಮೊಡವೆಗಳೆ ಮೊಡವೆಗಳಾಗುತ್ತಿವೆ ಸೂರ್ಯನ ಕಿರಣಗಳು ತಡೆಯುವುದಿಲ್ಲ ನಾನು ಬುಕ್ ಮಾಡಿದ ವಸ್ತುಗಳಲ್ಲಿ ವಿಟಿಮಿನ್ಸ್ ಇರುವ ವಸ್ತುವನ್ನು ನೋಡಿಕೊಂಡು ನಾನು ಬುಕ್ ಮಾಡಿದ್ದೆ ಅದರೆ ನನಗೆ ಇಲ್ಲಿಯವರೆಗೂ ಅದೇ ಆ ಥರ ಪ್ರಾಡಕ್ಟ್ಸಲ್ಲಿ ಯಾವುದೇ ತರಹ ನನಗೆ ಸಿಕ್ಕಿಲ್ಲ ದೊರಕಿಲ್ಲ ಆ ವಸ್ತುಗಳು ಇವರು ಕಳಿಸಿರೋ ಅಂಥ ವಸ್ತುಗಳನ್ನು ನಾನು ಅವರಿಗೆ ಮರು ಆದೇಶ ನೀಡಿ ಅವರಿಗೆ ಕಳುಹಿಸುತ್ತಿದ್ದೇನೆ